ಪ್ರಪಂಚದ ವಿವಿಧ ಭಾಗಗಳಲ್ಲಿರುವ ಐದು ಅಂತಾರಾಷ್ಟ್ರೀಯ ನಗರಗಳ ಹೆಸರುಗಳು ಯಾವ್ಯಾವು ಅಂದರೆ ಫ್ರಾನ್ಸಿನಲ್ಲಿರುವ ಪ್ಯಾರೀಸ್ ಆಸ್ಟ್ರೇಲಿಯಾದಲ್ಲಿರುವ ಸಿಡ್ನಿ ಬ್ರೆಝಿಲ್ಲಿನಲ್ಲಿರುವ ರಿಯೋ ದಿ ಜನೈರೋ ಜಪಾನ್ನಲ್ಲಿರುವ ಠೋಕ್ಯೋ ಮತ್ತು ಈಜಿಪ್ಟಿನಲ್ಲಿರುವ ಕೈರೋ